ನಾನು ಹಸೀನಾ ಅಂತ ನನ್ನ ನಾನು ಡಿಗ್ರಿ ಮಾಡಿದ್ದು ಬಿ ಎ ಆಗಿದೆ ನನ್ನದು ನನ್ನದು ಸೆಕೆಂಡ್ ಇಯರ್ ಆದ ನಂತರ ಮದುವೆ ಮಾಡಿಕೊಂಡೆ ಮದುವೆ ಆಯ್ತು ನನ್ನದು ಮದುವೆ ಆದಮೇಲೆ ಡಿಗ್ರಿ ಮಾಡಿಕೊಂಡೆ ನನಗೆ ಡಿಗ್ರಿ ಮಾಡಿಕೊಂಡೆ ಮದುವೆ ಆದ ನಂತರ ಆಯಿತು ಮೂರು ಮಕ್ಳು ಆದ ನಂತರ ಡಿಗ್ರಿ ಮಾಡ್ಕೊಂಡಿದ್ದು ನಾನು ಮೂರು ನನ್ನ ನನಗೆ ಮೂರು ಮಕ್ಕಳು ಮೂರು ಗಂಡು ಗಂಡುಮಕ್ಳು ಮೂರು ಜನದ್ದು ಈಗ ಇಂಜಿನೀಯರಿಂಗ್ ಆಯಿತು ನಾನ ಓದಿದ್ದು ಕನ್ನಡ ಮೀಡಿಯಮ್ ಆದರೆ ನನಗೆ ಉರ್ದು ಬರಲ್ಲ ಕನ್ನಡದಲ್ಲೇ ನಾನು ಟಿ ಸಿ ಎಚ್ ಮಾಡಿ ಎನ್ ಟಿ ಸಿ ಮಾಡಿದ್ದು ಡ್ರಾಯಿಂಗ್ ಕೋರ್ಸ್ ಮಾಡಿದ್ದು ಮತ್ತ ಟೈಲ್ರಿಂಗ್ ಕೋರ್ಸ್ ಮಾಡಿದ್ದು ಆರಿ ವರ್ಕ್ ಕ್ಲಾಸ್ ಈಗ ನಾವು ಕಂಟಿನ್ಯೂ ಆರಿ ವರ್ಕ್ ಕ್ಲಾಸ್ ಮಾಡಕತ್ತೀವಿ ನಾನು ಸಣ್ಣಗಿದ್ದಾಗೇ ನಾನು ಖುರಾನ್ ಮುಗಿಸಿದ್ದೆ ನನಗೆಲ್ಲರೂ ಸಣ್ಣಕ್ಕ ಸಣ್ಣಕ್ಕ ಅಂತಿದ್ರು ಆವಾಗಿಂದ ನನಗೇನು ಇಷ್ಟ ಅಂದರೆ ಒಟ್ಟು ಇನ್ನೊಬ್ರಿಗೆ ಕಲಿಸಬೇಕು ಇನ್ನೊಬ್ಬರಿಗೆ ನಾನು ಬೆಳೆಸಬೇಕು ಅನ್ನೋದು ನನಗಿಷ್ಟ ಮೂರನೇ ಇಯತ್ತೆ ಇದ್ದಾಗ ಸೊ ನಾನು ಎಲ್ಲರ್ಗು ಖುರಾನ್ ಓದಿಸ್ತಿದ್ದೆ ಆನಂತರ ಟೆಂತ ಸೆವೆಂತಕೆ ಏನಾಯ್ತು ಅಂದ್ರೆ ಟೈಲ್ರಿಂಗಾಯಿತು ಟೈಲ್ರಿಂಗ್ ಮುಗಿಸಿದೆ ನಾನು ನನ್ನೆಲ್ಲ ಫ್ರೆಂಡ್ಸಿಗೆಲ್ಲ ಡ್ರೆಸ್ ಹೊಲಿದು ಕೊಡುವುದು ಮಾಡ್ತಿದ್ದೆ ಟೆಂತ್ ಆದಮೇಲೆ ಏನೈತೆ ಎಲ್ಲ ಪೇಂಟಿಂಗ್ ಕೋರ್ಸ್ ಡ್ರಾಯಿಂಗ್ ಕೋರ್ಸ್ ಆಮೇಲೆ ಹ್ಯಾಂಡ್ ಹ್ಯಾಂಡ್ ವರ್ಕ್ ಎಲ್ಲ ಕಲಿತೆ ಆಮೇಲೆ ಡಿಗ್ರಿಯಂತೂ ಇಲ್ಲೇ ಬಂದು ಮಾಡಿಕೊಂಡೆ ಡಿಗ್ರಿ ರಿಸಲ್ಟ್ ನನ್ನದು ಫಸ್ಟ್ ಕ್ಲಾಸಾಯಿತು ಕನ್ನಡ ಮೀಡಿಯಮ್ ನನ್ನದು ನನಗೆ ಮೂರು ಮಕ್ಕಳು ಮೂರು ಜನದ್ದು ಇಂಜಿನೀಯರಿಂಗಾಯಿತು ನಾನು ಹಿಂದಿ ಬಿ ಎಡ್ ಸಹಿತ ಮಾಡೀನಿ ಹಿಂದಿ ಹಿಂದಿ ಬಿ ಎಡ್ ಮಾಡಿದ್ದೆ ಟೈಲ್ರಿಂಗ್ ಕೋರ್ಸ್ ಮಾಡಿದ್ದೆ ಟೈಲ್ರಿಂಗ್ ಹೇಳ್ತಿದ್ದೆ ಮನೆಯಲ್ಲಿ ನಾ ಈಗ ನಾವು ಎನ್ ಜಿ ಒ ಮಾಡೀವಿ ಎನ್ ಜಿ ಒದೊಳಗೆ ಏನು ಮಾಡ್ತೀವಿ ಅಂತಂದ್ರೆ ಆರಿ ವರ್ಕ್ ಕ್ಲಾಸ್ ಮಾಡಕ್ಕತ್ತೀವಿ ಟೈಲ್ರಿಂಗ್ ಕ್ಲಾಸ್ ಮಾಡಕ್ಕತ್ತೀವಿ ಮತ್ತು ಬೇರೆ ಬೇರೆ ನಾವು ಪ್ರಾಜೆಕ್ಟ್ ತೊಗೋಬೇಕಂತ ವಿಚಾರ ನಮ್ಮದು ನಾವು ನಮ್ದು ಎನ್ ಜಿ ಒ ಇನ್ನು ಭಾಳ ಉದ್ದಕ್ಕೆ ಬೆಳೆಸಬೇಕನ್ನೋದು ನಂದೊಂದು ಆಸೆ ಇದೆ ಆಮೇಲೆ ಕಲಿಯೋರಿಗೆ ಕಲಿಸಬೇಕು ಬಡವರಿಗೇನೋ ಒಂದು ಸಹಾಯ ಮಾಡ್ಬೇಕನ್ನೋದೊಂದು ಆಸೆ ನಂದು ನನಗ ಮೊದಲು ಜಾಬ್ ಮಾಡ್ಬೇಕನ್ನೋದು ಆಸೆ ಇತ್ತು ಆಗ್ಲಿಲ್ಲದು ಅದ ಅದಕ್ಕೆ ನಾವು ಏನೈತೆ ಜನ ಸಮೂಹ ಒಳಗಿರಬೇಕನ್ನೋದು ಒಂದು ಇದು ತಿಳಕೊಂಡು ಎನ್ ಜಿ ಒ ಮಾಡಿದ್ದು ಎನ್ ಜಿ ಒ ಒಳಗಂತು ಈಗ ಆಲ್ಮೋಸ್ಟ್ ಆಲ್ ನಾವು ನಾಲ್ಕ್ನೂರು ಮಕ್ಕಳಿಗೆಲ್ಲ ಕಲ್ಸೀವಿ ಆರಿ ವರ್ಕ್ ಬೇರೆ ಬೇರೆಯೂ ಕಲಿಸ್ತೀನಿ ಒಂಬತ್ತು ಜನ ಕೂಡಿ ನಾವು ಎನ್ ಜಿ ಒ ಮಾಡಿದ್ದು ಎಲ್ಲಾ ರೀತಿ ಕ್ಲಾಸ್ ಹೇಳಕತ್ತೀವಿ ಆರಿ ವರ್ಕ್ ಪೇಂಟಿಂಗ್ ಪಾರ್ಲರ್ ಇವೆಲ್ಲ ನಾವು ತೊಗೊಂಡು ನಾವು ಇನ್ನೊಬ್ರಿಗೆ ಕಲಿಸಬೇಕಂತ ವಿಚಾರ ನಮ್ದು ಆದಷ್ಟು ಮಟ್ಟಿಗೆ ನಾವು ಎಲ್ಲರ್ಗೂ ಸಹಾಯ ಮಾಡಬೇಕು ಅನ್ನೋದು ಒಂದೇ ನಮ್ಮದು ಇಂಟೆನ್ಷನ್ ಎನ್ ಜಿ ಒದಿಂದ ನಾವು ಎಲ್ಲರಿಗೂ ಎಲ್ಲರಿಂದ ಸಂಪರ್ಕ ಮಾಡ್ತೀವಿ ಎಲ್ಲರಿಗೆ ಒಳ್ಳೆಯವರು ಕೆಟ್ಟವರು ಅವರವ್ರ ಸ್ವಭಾವ ಅವ್ರವ್ರ ಗುಣ ಅವ್ರ ವ್ಯಕ್ತಿತ್ವವನ್ನು ವಿಚಾರ ಮಾಡ್ತೀವಿ ನಮ್ಮ ನಮ್ಮ ಬಗ್ಗೆ ನಾವು ಅವ್ರ ಮುಂದೆ ಮಾತಾಡ್ತೀವಿ ಆಗ ಮಕ್ಕಳಿಗೆಲ್ಲ ಹೇಳ್ಕೊಡ್ತೀವಿ ತಿಳಿಸ್ಕೊಡ್ತೀವಿ ಮತ್ತು ಟೈಲ್ರಿಂಗ್ ಕ್ಲಾಸ್ ಒಳಗೂ ಹುಡುಗರದಾವು ನಾವು ನಮಗೆ ಹೂವಿನ ಗಿಡ ಅಥವಾ ಯಾವುದೋ ಒಂದು ಗಿಡ ಒಟ್ಟು ಬೆಳೆಸೋದು ಒಂದು ಇದೈತೆ ಇಂಟ್ರೆಸ್ಟ್ ಬೆಳೆಸಬೇಕನ್ನೋದು ಬೆಳೆಸ್ತೀವಿ ಎಲ್ಲ ರೀತಿಯ ಗಿಡ ಬೆಳೆಸ್ತೀವಿ ಎಲ್ಲ ರೀತಿಯ ವರ್ಕ್ ಹಾಕ್ತೀವಿ ಎಲ್ಲ ರೀತಿ ಜನ್ರಿಗೆ ಭೇಟಿಯಾಗ್ತಿವಿ ಎಲ್ಲೋ ಹವಾಮಾನ ವಾತಾವರಣ ಎಲ್ಲಾ ಎಲ್ಲಾ ಬಗ್ಗೆ ಮಾತಾಡ್ತಿವಿ ನಾವು ಎಲ್ಲರ ಜೊತೆ ಮತ್ತೇನಪ್ಪಾ ಬೆಳಿಗ್ಗೆ ವಾಕಿಂಗ್ ಹೋಗ್ತೀವಿ ಖುರಾನ್ ಓದ್ತೀವಿ ಪ್ರೇಯರ್ ಮಾಡ್ತೀವಿ ಎದ್ದು ಬೆಳಿಗ್ಗೆ